ಈ ಒಂದು ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಬಗ್ಗೆ ಕಲಿಯುವುದು ಬಹಳ ಮುಖ್ಯವಾಗಿದೆ ಯಾಕೆಂದರೆ ನಮ್ಮ ಜ್ಞಾನದ ಅರ್ಜನೆ ಬೆಳೆಸಿಕೊಳ್ಳಲು ತಂತ್ರಜ್ಞಾನದ ಪ್ರಯೋಗವನ್ನು ಪಡೆದುಕೊಳ್ಳುತ್ತೇವೆ ಜೊತೆಗೆ ನಾವು ತಂತ್ರಜ್ಞಾನದ ವಿಷಯವನ್ನು ಚೆನ್ನಾಗಿ ಅರಿತುಕೊಂಡರೆ ಮುಂದಿನ ಪೀಳಿಗೆಗೆ ಮುಂದಿನ ಬೆಳವಣಿಗೆಗೆ ಮುಂದೆ ಬೇಕಾಗುವಂಥ ಎಲ್ಲ ವಿಷಯಗಳನ್ನು ಕಲಿಯಲು ತಂತ್ರಜ್ಞಾನದ ಜ್ಞಾನ ಕಲಿಕೆ ಅತೀ ಅವಶ್ಯಕತೆ ಎಂದು ನಾನ್ ತಿಳಿಸುತ್ತೇನೆ